ಮೂರು ಸಾವಿರದ ಏಳ್ನೂರ ಮೂವತ್ತೊಂದು ಐದು ಸಾವಿರದ ಒಂದು ನೂರ ಎಪ್ಪತ್ತ್ಮೂರು ಒಂದು ಸಾವಿರದ ಐದ್ನೂರ ಹತ್ತೊಂಬತ್ತು ಏಳು ಲಕ್ಷ ತೊಂಬತ್ತ್ಮೂರು ಸಾವಿರ ಐದು ನೂರ ಹನ್ನೊಂದು ಒಂದು ಸಾವಿರದ ಒಂದು ನೂರ ಎಪ್ಪತ್ತೈದು